ಹಲೋ ಇದು ಉಡುಪಿ ಹೋಟೆಲಾ ನಿಮ್ಮ ಕಡೆ ಇಟಾಲಿಯನ್ ಮೆಕ್ಸಿಕನ್ ಚೈನೀಸ್ ಇದು ಸಿಗ್ತದ ರೀ ನಿಮ್ಮ ಕಡೆ ನಮಗೊಂದು ಹದಿನೈದು ಜನಕ್ಕೆ ಆಗೋಷ್ಟು ಊಟ ಬೇಕಿತ್ತು ಅದ್ರಾಗ ಒಂದಿಬ್ಬರು ಮುಗರ್ ಪೇಷಂಟ್ ಹರ ನೋಡ್ರಿ ಆಯಿಲ್ ಸ್ವಲ್ಪ್ ಕಡ್ಮೆ ಹಾಕಿರಿ ಸ್ಪೈಸಿ ಬೇಡ ಮತ್ತು ತಂದೂರಿ ರೊಟ್ಟಿ ಚಿಕನ್ ಬಿರಿಯಾನಿ ಕಬಾಬ್ ಚಿಕನ್ ಸೂಪು ವೆಜ್ ಸೂಪು ಮತ್ತು ಸಣ್ಣ ಮಕ್ಳು ಹರಾ ಚೈನೀಸ್ ನೂಡಲ್ಸ್ ಇಂಥದೆಲ್ಲ ಬೇಕು ನೋಡ್ರಿ ಸಣ್ಣ ಮಕ್ಳು ಹರ ಸ್ಪೈಸಿ ಬೇಡ ಸ್ವಲ್ಪ ಸಾಲ್ಟ್ ಅದೆಲ್ಲ ಖಾರ ಎಲ್ಲ ಕಮ್ಮಿ ಇರಲಿ ಪೇಷಂಟ್ಗಳಿಗು ಫುಲ್ ಸಪ್ಪಗೆ ಮಾಡಿರಿ ಸ್ವೀಟ್ಸ್ ಏನೇನವ ನಿಮ್ಮ ಕಡೆ ಒಂದು ಡಬಲ್ ಖಾ ಮಿಠ್ಠಾ ಒಂದು ಕದ್ದು ಖೀರ್ ಮತ್ತು ಸಾಯಂಕಾಲ ಆರು ಘಂಟೆಗೆ ಬೇಕು ನೋಡಿರಿ ಇಷ್ಟೆಲ್ಲ ನಮಗೆ ಹೈಟಮ್ ನಮ್ಮಮನೆಗ್ ಫಂಕ್ಷನ್ ಅದ ಹೊರಗೆ ಆರ್ಡ್ರ್ ಕೊಡ್ಲತಿದೆವೆ ನಿಮ್ಮ ಕಡೆ ಸರಿಗೆ ಸಿಗ್ತದಂತ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ರಿ ನಮ್ಮದು ಅಡ್ರಸ್ ಯಾಕಡೆ ಬರ್ತದಂದ್ರೆ ಗುಂಪ ನೋಡಿರಿ ಗುಂಪಲ್ಲಿಂದ ಟಿ ಡಿ ಬಿ ಕೋಲ್ನಿ ಬರ್ತದ ಅದಾದಮೇಲೆ ಗೋರ್ನಳ್ಳಿ ಅಂತದ ಅದರ ಹಿಂದೆ ಚರ್ಚ್ ಅದ ಗೋರ್ನಳ್ಳಿನಾಗೆ ಚರ್ಚ್ ಅದ ಚರ್ಚಿಂದ ಹಿಂದೆ ನಮ್ಮಮನೆ ಅದ ಅಲ್ಲಿಗೆ ತಗೊಂಡ್ ಬಂದ್ರೆ ಸಾಕು ಆರು ಗಂಟೆಗೆಲ್ಲ ಏನೇನು ಫುಡ್ ಹೇಳಿದೇವಲ್ಲ ಎಲ್ಲ ತಗೊಂಡ್ ಬರ್ರೀ ಮತ್ತೊಂದು ಸಲ ಈ ಇಟಾಲಿಯನ್ ಮ್ಯಾಕ್ಸಿಕನ್ ಚೈನೀಸ್ ಇದು ಮಾತ್ರ ಮರ್ತು ಹೋಗಬ್ಯಾಡ್ರಿ ಇದ್ರಾಗ ಎಲ್ಲ ಏನೇನು ಐಟಮ್ಸ್ ಅವಲ್ಲ ಅದರ ಎರಡು ಮೂರು ತಗೊಂಡ್ ಬರ್ರೀ ಆಯ್ತು ರೀ ಸರ್ ಆ ಅಡ್ರಸ್ಸಿಗೆ ಆ ಕಳಿಸ್ಕೊಡ್ರಿ ಆಯ್ತು ಥ್ಯಾಂಕ್ ಯು